ಹಲೋ ನಮಸ್ತೆ ಸರ್ ಇದು ಉಬರ್ ವಾಲೆಟಾ ನನ್ನ ಹೆಸ್ರು ವೀಣಾ ಅಂತ ವಿದ್ಯಾನಗರ್ ಹಾಂ ನಾನು ಒಂದು ಕ್ಯಾಬನ್ನ ಬುಕ್ ಮಾಡಿದ್ದೆ ಸರ್ ಕ್ಯಾಬ್ ನಂಬರ್ ಕೆ ಎ ಸೆವೆಂಟೀನ್ ಟೂ ಫೈವ್ ಟೂ ಏಯ್ಟ್ ನಾ ಒಂದು ನಿಮ್ ನಿಮ್ಮ ಕ್ಯಾಬ್ ಸಂಸ್ಥೆಗೆ ಈಗ ಒಂದು ಗಂಟೆ ಮುಂಚೆ ಏನು ಕರೆ ಮಾಡಿ ನಾನನ್ನ ಒಂದು ಕ್ಯಾಬನ್ನ ಬುಕ್ ಮಾಡಿದ್ದೆ ಅದು ಇವಾಗ ನನಗೆ ಆ ಕ್ಯಾಬ್ಗೆ ಬರೋಕ್ಕೆ ಆಗ್ತಿಲ್ಲ ಇದ್ದಕ್ಕಿದ್ದಂಗೆ ನನಗೆ ಒಂದು ಬೇರೆ ಕೆಲಸ ಬಂದುಬಿಡ್ತು ಸರ್ ಇವಾಗ ನಾನು ಅಲ್ಲಿ ಹೋಗಲೇಬೇಕಾಗಿದೆ ಅದಕ್ಕೆ ಆ ಒಂದು ಕ್ಯಾಬನ್ನ ನನಗೆ ರದ್ದುಗೊಳಿಸ್ಕೊಡಿ ಮತ್ತು ನಾನು ನಿಮ್ಮ ಒಂದು ಕ್ಯಾಬ್ ಸಂಸ್ಥೆಗೆ ಮುಂಗಡ ಹಣನ ಪಾವತಿಸಿದ್ದೆ ಇನ್ನೂರು ರೂನ ನಾನು ನಿಮ್ಮ ಸಂಸ್ಥೆಗೆ ಮುಂಗಡ ಹಣವಾಗಿ ಪಾವತಿಸಿದ್ದೆ ಅದನ್ನು ಕೂಡ ನನಗೆ ವಾಪಸ್ ಮಾಡಿಬಿಡಿ ಸರ್ ಪ್ಲೀಸ್ ನಾ ಯಾಕಂದರೆ ನನ್ನ ಆ ಒಂದು ಕೆಲ್ಸಕ್ಕೆ ಹೋಗಲೇಬೇಕಾಗಿದೆ ಬೇರೆ ಒಂದು ಕೆಲಸ ಸಿಕ್ಕಿಬಿಡ್ತು ಮತ್ತು ನನಗೆ ಸಮಯ ಆಗೋಲ್ಲ ನಾನು ಆ ಸಮಯಕ್ಕೆ ತಲ್ಪೋಕ್ಕಾಗಲ್ಲ ಅದಕ್ಕೆ ನಾನು ಮತ್ತು ಬೇರೆ ಒಂದು ಕೆಲಸ ಬಂದಿದ್ದರಿಂದ ಇದ್ದಿಕ್ಕಿಂದ್ದಂಗೆ ನಾನು ಆ ಕಡೆ ಹೋಗ್ತಿದ್ದೀನಿ ನಾನು ನಿಮಗೆ ಕೊಟ್ಟಿರತಕ್ಕಂಥ ಮುಂಗಡ ಹಣನ ನನಗೆ ವಾಪಸ್ ಮಾಡಿ ಆಯಿತು ಸರ್ ಓ ಓಕೆ ಸರ್ ಧನ್ಯವಾದಗಳು